ನಮ್ಮ ಹಿರಿಯರು ಅಂದರೆ ತಾತ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ದೂರದ ಸಂಬಂಧಿಕರು ಮೊದಲು ಹಿರಿಯರು ದೂರದ ಸಂಬಂಧಿಕ ಮನೆಗೆ ಹೋಗಿ ಹುಡುಗ ಅಥವಾ ಹುಡುಗಿ ನೋಡಿಕೊಂಡು ಬರುತ್ತಾರೆ ತದನಂತರ ಹುಡುಗನನ್ನು ಹುಡುಗಿಯ ಮನೆಗೆ ಕಳಿಸಿ ಕೊಡುತ್ತಾರೆ ಹುಡುಗಿಯನ್ನು ನೋಡಲೆಂದು ಹುಡುಗ ಮತ್ತು ಹುಡುಗಿ ಒಪ್ಪಿದರೆ ಇಬ್ಬರೂ ಒಪ್ಪಿದ ನಂತರ ಗುರುಹಿರಿಯರ ಸಮ್ಮುಖದಲ್ಲಿ ಮಾತುಕತೆಗೆ ಕುಳಿತುಕೊಳ್ಳುತ್ತಾರೆ ಸಂದರ್ಭವನ್ನು ಒಪ್ಪಿದರೆ ಕೊಡುವ ಮತ್ತು ತೆಗೆದುಕೊಳ್ಳುವ ಮಾತುಕತೆ ಮುಂದುವರಿಸಿ ಇದೇ ರೀತಿ ಹಳ್ಳಿಗಳಲ್ಲಿ ಮದುವೆ ಮಾಡುತ್ತಾರೆ